ಹಾಂ ಹೌದು ಕನ್ನಡ ಭಾಷೆಯನ್ನ ಖಂಡಿತವಾಗಿ ಕೂಡ ಭವಿಷ್ಯದಲ್ಲಿ ಎತ್ತಿ ಹಿಡಿಲಿಕ್ಕೆ ಸಾಧ್ಯ ಇದೆ ನಾವು ಅದನ್ನು ಖಂಡಿತವಾಗಿ ಕೂಡ ಸಂರಕ್ಷಿಸಬಹುದು ಕನ್ನಡ ಅಂತ ಹೇಳುವಂತದ್ದು ನಮ್ಮ ಕನ್ನಡಿಗರ ಭಾಷೆ ಈ ಭಾಷೆಯನ್ನು ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರೇ ಮರೆತು ಬೇರೆ ಬೇರೆ ಭಾಷೆಗಳ ಕಡೆಗೆ ವಾಲ್ತಾಯಿದ್ದಾರೆ ಅದನ್ನೇ ಹೆಚ್ಚು ಗೌರವಿಸ್ತಾಯಿದ್ದಾರೆ ಬೇರೆ ಭಾಷೆಯನ್ನು ಗೌರವಿಸ ಗೌರವಿಸಬಾರ್ದು ಅಥವಾ ಅದರ ಕಡೆಗೆ ವಾಲಬಾರ್ದು ಅಥವಾ ಕಲಿಯಬಾರ್ದು ಅನ್ನುವಂತದ್ದು ನಮ್ಮ ಉದ್ಧೇಶವೇ ಅಲ್ಲ ನನ್ನುದ್ದೇಶ ಏನು ಅಂದರೆ ಬೇರೆ ಭಾಷೆಗಳನ್ನು ಕಲಿಯು ಕಲಿಯುವಾಗ ನಮ್ಮ ಭಾಷೆ ಏನಿದೆ ನಮ್ಮ ಕನ್ನಡ ಏನಿದೆ ಅದನ್ನು ನಾವು ಖಂಡಿತವಾಗಿ ಕೂಡ ಮರಿಬಾರ್ದು ಅದರ ಕಡೆಗಿನ ಒಲವನ್ನು ಒಲವನ್ನು ಕಳೆದುಕೊಳ್ಬಾರ್ದು ಆದರೆ ಇತ್ತ ಈಗ ಏನಾಗ್ತಿದೆ ಅಂದರೆ ಎಲ್ಲರು ಕೂಡ ಕನ್ನಡದ ಕಡೆಗಿನ ಒಲವನ್ನು ಕಡಿಮೆ ಮಾಡಿಕೊಳ್ತಾ ಆಂಗ್ಲ ಭಾಷೆಯ ಕಡೆಗೆಯೇ ಒ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ ಕನ್ನಡ ಕ ಕನ್ನಡ ಭಾಷೆನ ಉಳಿಸಲಿಕ್ಕೋಸ್ಕರ ಕನ್ನಡ ಪರ ಸಂಘಟನೆಗಳೇನಿವೆಯೋ ಅವರು ಆದಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತೆಯೇ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾನೇ ಇದ್ದಾರೆ ಕನ್ನಡದ ಮಹತ್ವವನ್ನು ಪ್ರತಿಯೊಬ್ಬ ಜನರಿಗೆ ಕೂಡ ತಲುಪಿಸ್ಲಿಕ್ಕೋಸ್ಕರ ಅವರು ಈ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಸ್ಪರ್ಧೆಗಳು ಕವನ ಸ್ಪರ್ಧೆ ಇರ್ಬಹುದು ಪ್ರಬಂಧ ಸ್ಪರ್ಧೆ ಇರ್ಬಹುದು ಭಾಷಣ ಸ್ಪರ್ಧೆ ಇರ್ಬಹುದು ಇವೆಲ್ಲ ಸ್ಪರ್ಧೆಗಳನ್ನು ಮಾಡುವುದರ ಮೂಲಕ ಕನ್ನಡದ ಪರ ಒಲವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ದಾರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕ ಒಂದು ದಿನದ ಕಾರ್ಯಾಗಾರವನ್ನು ಶ್ ಶಿಬಿರವನ್ನು ನಡೆಸಿಕೊಂಡು ಬಂದು ಅದರಲ್ಲಿ ಬೋಧನೆಗಳನ್ನು ಕೊಡುವ ರೀತಿಯಲ್ಲಿ ನೋಡಿಕೊಳ್ತಾಯಿದ್ದಾರೆ ಈ ಥರಯೆಲ್ಲ ಮಾಡೋದರಿಂದ ಕನ್ನಡಿಗರಿಗೆ ಕನ್ನಡದ ಮಹತ್ವವನ್ನು ತಿಳಿಸುವುದಲ್ಲದೇ ಅದರ ಕಡೆಗೆ ಹೆಚ್ಚಿನ ಒಲವನ್ನು ತರುವಂತೆ ಮಾಡ್ತಾಯಿದೆ ನವೆಂಬರ್ ಒಂದನ್ನು ನಾವು ಕನ್ನಡ ರಾಜ್ಯೋತ್ಸವ ಅಂತ ಆಚರಿಸ್ತೇವೆ ಈ ದಿನಗಳಲ್ಲಿ ಪ್ರತಿ ಒಬ್ಬ ಕನ್ನಡಿಗರು ಕೂಡ ಬಂದು ಕನ್ನಡ ನಮ್ಮ ಭಾಷೆ ಕನ್ನಡ ನಮ್ಮ ಹೆಮ್ಮೆಯ ಭಾಷೆ ಅಂತೆಲ್ಲ ಹೇಳ್ತಾರೆ ಆದರೆ ಅದನ್ನು ಅವರು ನಮ್ಮ ಜಿ ತಮ್ಮ ಜೀವನದಲ್ಲಿ ತ ತಗೆದುಕೊಳ್ತಾಯಿಲ್ಲ ಅಂದರೆ ಅದನ್ನು ಮ ಹೇಳಲಿಕ್ಕೆ ಮಾತ್ರ ನಾವು ಕನ್ನಡಿಗರು ಅಂತ ಹೇಳ್ತಾರೆ ಆದರೆ ಕನ್ನಡ ಭಾಷೆಯ ಕಡೆಗೆ ಚೂರೂ ಒಲವನ್ನು ಕೂಡ ಇಟ್ಟುಕೊಳ್ತಾಯಿಲ್ಲ ಎಲ್ಲರು ಕನ್ನ ಕನ್ನಡ ರಾಜ್ಯೋತ್ಸವ ದಿವಸ ಒಂದೇ ದಿನ ಕನ್ನಡದ ಬಗ್ಗೆ ಮಾತಾಡ್ತಾರೆ ನಂತರ ಕನ್ನಡವನ್ನು ಮರಿತಾ ಹೋಗ್ತಾರೆ ಆದರೆ ಈ ಥರ ಮಾಡದೇ ಕನ್ನಡ ನಮ್ಮ ಪ್ರತಿದಿನದ ಬಳಕೆಯಲ್ಲಿ ಕೂಡ ಬಳಸಿಕೊಳ್ಬೇಕು ಕನ್ನಡವನ್ನು ಕನ್ನಡ ಅಂತ ಹೇಳುವಂತಹ ನಮ್ಮ ಕನ್ನಡ ಮಾತೆಯನ್ನು ಪ್ರತಿ ದಿನ ನಾವು ನೆನಪಿಸಿಕೊಳ್ಬೇಕು ಅದು ನಮ್ಮ ಹುಟ್ಟು ಭಾಷೆ ನಮ್ಮ ಮಾತೃಭಾಷೆ ಅದನ್ನು ನಾವು ಯಾವತ್ತು ಮರೆಯಬಾರ್ದು ಈ ಕನ್ನಡ ಪರ ಸಂಘಟನೆಗಳೇನಿವೆಯೋ ಇವು ಇವುಗಳ ಕಾರ್ಯವನ್ನು ಗಮನಿಸ ಗಮನಿಸಿಕೊಂಡಾಗ ಭವಿಷ್ಯದಲ್ಲಿ ಖಂಡಿತವಾಗಿ ಕೂಡ ನಮ್ಮ ಕನ್ನಡ ಭಾಷೆ ಎತ್ತರ ಸ್ಥಾನದಲ್ಲಿ ನಿಂತುಕೊಳ್ತದೆ ಅದನ್ನು ಸಂರಕ್ಷಿಸ್ತೇವೆ ಅಂತ ಹೇಳುವಂತಹ ಒಂದು ಭರವಸೆ ಕಂಡುಕೊಳ್ಲಿಕ್ಕೆ ಸಾಧ್ಯ ಇದೆ ಅವರೆಲ್ಲರೂ ಸೇರಿ ಕನ್ನಡಿಗರ ಕನ್ನಡಿಗರ ಯಾವೆಲ್ಲ ಯಾರೆಲ್ಲ ತಮ್ಮ ಕನ್ನಡ ಭಾಷೆಯ ಕಡೆಗಿನ ಒಲವನ್ನು ಕಳೆದುಕೊಂಡು ಅಥವಾ ಕನ್ನಡ ಭಾಷೆಯನ್ನು ಮರೆತು ಮುನ್ನಡಿತಾ ಇದ್ದಾರೋ ಅವರೆಲ್ಲರನ್ನು ಕನ್ನಡದ ಕಡೆಗೆ ಸೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾನೆ ಬರ್ತಾಯಿದ್ದಾರೆ ಇದು ಭವಿಷ್ಯದಲ್ಲಿ ಖಂಡಿತವಾಗಿ ಕೂಡ ಒಂದೊಳ್ಳೆಯ ಫಲವನ್ನು ಕೊಟ್ಟೇ ಕೊಡ್ತದೆ ಅಂತ ಹೇಳುವಂತಹ ನಂಬಿಕೆ ಹುಟ್ತದೆ ಹಾಗಾಗಿ ಕನ್ನಡ ಭಾಷೆ ಖಂಡಿತವಾಗಿ ಕೂಡ ಭವಿಷ್ಯದಲ್ಲಿ ಎತ್ತರ ಸ್ಥಾನದಲ್ಲಿ ಎತ್ತಿ ಹಿಡಿಬಹುದು ಎತ್ತಿ ಹಿಡಿಯಲು ಸಾಧ್ಯವಿದೆ ಅದನ್ನು ನಾವು ಖಂಡಿತವಾಗಿ ಸಂರಕ್ಷಿಸ್ತೇವೆ ಅಂತ ಹೇಳ್ತ ಹೇಳ್ಬಹುದು